ಎಂಟು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ನೂರ ಮೂವತ್ತು ಏಳು ಲಕ್ಷದ ನಲವತ್ತೆರಡು ಸಾವಿರದ ನಾನ್ನೂರ ಇಪ್ಪತ್ತು ಮೂರು ಲಕ್ಷದ ನಲವತ್ತೈದು ಸಾವಿರದ ಎಂಟುನೂರು ಏಳು ಲಕ್ಷದ ಎಂಬತ್ತೆಂಟು ಸಾವಿರದ ನಾನ್ನೂರ ಎಪ್ಪತ್ತು ಆರು ಲಕ್ಷದ ಅರವತ್ತೆರಡು ಸಾವಿರದ ಆರುನೂರ ಇಪ್ಪತ್ತು